ಹ್ಞೂ ರೀ ಹಾಂ ಬನ್ರಿ ಇದಾವೆ ಬನ್ರಿ

ಹ್ಞೂ ಕೊಡ್ತೇವೆ ಬನ್ರಿ ಹ್ಞೂ ರೀ ಚೊಲೋ ಇದಾವೆ ಬನ್ರಿ ಎಲ್ಲ ಚೊಲೋ ಹ್ಞೂ ಬನ್ರಿ ಕೊಡ್ತೇವೆ ಬನ್ರಿ ಕಮ್ಮಿ ರೇಟಿಂದು ಕೊಡ್ತೇವೆ ಬನ್ರಿ ಹ್ಞೂ ರೀ ಕಮ್ಮಿ ರೇಟ್ ಮಾಡೇ ಹಾಕಿ ಸೀರೆ ಇದಾವ್ ರೀ ಡ್ರೆಸ್ ಇದಾವ್ ರೀ ಇದಾವು ಚೂಡಿದಾರ ಇದಾವು ಶರ್ಟು ಪ್ಯಾಂಟ್ ಎಲ್ಲ ಥರದ್ದು ಅರ್ವೆ ಸಿಕ್ತವೆ ಬನ್ರಿ ಹಾಂ ಇದಾವ್ ಬನ್ರಿ ಅವೂ ಇದಾವ್ ಬನ್ರಿ ಪೈಜಾಮ ಎಲ್ಲ ಸಿಗ್ತವೆ ಹಾಂ ಎಲ್ಲ ಇದಾವ್ ಬನ್ರಿ ಹ್ಞೂ ರೀ ಅವೂ ಇದಾವ್ ರೀ ಹ್ಞೂ ರೀ ಇದಾವ್ ರೀ ಅವು ಹ್ಞೂ ಐತ್ರೀ ಘಾಗ್ರಕ್ಕೆ ಸಾವಿರ ರೂಪಾಯಿ ಆಗತ್ರೀ ಚೂಡಿದಾರಕ್ಕೆ ಏಳ್ನೂರು ಎಂಟ್ನೂರು ಆಗ್ತವೆ ರೀ ಹ್ಞೂ ರೀ ಕೊಡ್ತೇವೆ ಬನ್ರಿ ಹಾಂ ಇದಾವ್ ಬನ್ರಿ ಸೆಲೆಕ್ಷನ್ ಸೀರೆ ಎರಡು ಸಾವಿರ ನೋಡಿರಿ

ಹಾಂ ಬನ್ರಿ ಕೊಡೋಣಂತ್ರೀ ಹದಿನೈದು ನೂರು ರೂಪಾಯಿ ಮಾಡಿಕೊಡ್ತೇವೆ ಬನ್ರಿ ಹ್ಞೂ ರೀ ಕೊಡ್ತೀವಿ ತೊಗೋರಿ ಬರ್ರಿ ಓಕೆ ಸರಿ ಸರಿ ಇಡ್ತೀವಿ ನೋಡಿರಿ ಹ್ಞೂ ಸರಿ